ಶೈಕ್ಷಣಿಕ ನಗರ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಕಾಲಕ್ರಮೇಣ ಬದಲಾವಣೆಗೆ ಮುಖ್ಯವಾಗಿ ಸೌಕರ್ಯಗಳಲ್ಲಿ ಯಾವ ಯಾವ ಬದಲಾವಣೆಗಳು ಎಂದರೆ ಈ ರಿಝರ್ವೇಶನ್ನಿಂದು ಕೆಳವರ್ಗದ ಜನಾಂಗಗಳಿಗೆ ಕೊಡುತ್ತಾರೆ ಹಾಗೆ ಸ್ಕಾಲರ್ಶಿಪ್ ಎಂದು ಕೊಡುತ್ತಾರೆ ಇನ್ನೂ ಕೆಲವರಿಗೆ ಫ್ರೀಯಾಗಿ ಜಾಗ ಎಲ್ಲ ಕೊಡುತ್ತಾರೆ ಹಾಗೆಯೇ ಅದರ ಮೇಲೆ ಅವರಿಗೆ ಹೊಸ ಹೊಸ ರೀತಿಯ ಬಡತನ ನಿರ್ಮೂಲನೆಗಾಗಿ ಅವರಿಗೆ ಮನೆ ಅವರಿಗೆ ಆಹಾರ ಮತ್ತು ಅವರಿಗೆ ಬೇಕಾದ ಸಾಮಗ್ರಿಗಳನ್ನು ಕೊಟ್ಟು ಅವರನ್ನು ಸೌಕರ್ಯಗಳಿಂದ ಬದಲಾವಣೆಗೆ ಒಳಗಾಗುತ್ತಾರೆ ಎಂದು ಹೇಳುತ್ತೇನೆ